ನಮ್ಮೂರಾಗ ಒಂದು ಭೀ ದವಖಾನಿಗಳಿಲ್ಲ ರೀ ಹಾಗೆ ಮೆಡಿಕಲ್ ಭೀ ಇಲ್ಲ ಈಗ ಯಾರಿಗಾರ ಆರಾಮಿಲ್ಲ ಅಂತಂದ್ರೆ ಬ ಟೈಮಿಗೆ ಬಸ್ ಇಲ್ಲ ಮುಂಜಾನೆ ಒಂದು ಬಸ್ ಬಂತಂದರೆ ಸಾಯಂಕಾಲನೇ ಒಂದು ಬಸ್ ಬರ್ತದೆ ಈಗ ಅಂತ ಟೈಮಿಗೆ ಕರ್ಕೊಂಡ್ಹೋಗ್ಬೇಕು ಅಂತಂದ್ರೆ ಒಮ್ಮಿಗ್ ನಮ್ಮೂರ್ಲಿನ್ ದೂರ ಹೋದ್ರೆ ಒಂದು ಮೂವತ್ತು ಕಿಲಮೀಟರ ಬರ್ತದೀಗ ಗಾಡಿ ಮೇಲೆ ನಾವು ತಕುಂದ್ ಹೋಗ್ಲಿಕ್ಕ ನಮ್ಮೂರಾಗೆ ಗಾಡಿಗಳವ ಎರಡು ಗಾಲಿದು ಅದರ ಮೇಲೆ ಪೇಷಂಟಿಗೆ ಕೂಡಸ್ಕೊಂಡು ಹೋಗ್ಲಕ್ ಬರಲ್ದು ಯಾಕಂದರೆ ರೋಡ್ಗಳು ಖರಾಬವ ಎತ್ತು ಬಡ್ಕೋತಾ ಒಯ್ತದ್ ರೋಡು ಈ ಮುಂಜಾನೆ ಸಂಜೆಗೆ ಬಸ್ಸಿಗಿರಾಂತ ಪೇಷಂಟೆಗೆ ಹೆಂಗೆ ಬಸ್ಸಿನಾಗೆ ಒಯ್ಲಿಕ್ ಬರ್ತದೆ ಇಲ್ಲೆಲ್ಲಾರ ಬಲ್ಲಿ ಒಂದು ಹಾಸ್ಪಿಟಲ್ ಇತ್ತು ಅಂತಂದ್ರೆ ಆ ಹಾಸ್ಪಿಟಲಿಗಾರ ೊಯ್ತಿವಿ ಫೋನ್ ಹಚ್ಚಿ ಕೇಳುಮ ಅಂತಂದ್ರೆ ಅಲ್ಲಿ ನಮ್ಮ ತೊಪಾಲಕ್ಕಿಲ್ಲಿ ಗೋಲಿಗಳು ಭೀ ಇಲ್ಲಲ್ಲ ಬಲ್ಲಿ ಎಲ್ಲರ ಅವರ ಹೀಗೆ ಗೋಲಿಗಳ ಹೆಸರು ಹೇಳಿದ್ರು ತಕೊಳ್ಳಕ ಅಂತ ನಾವು ಮತ್ತೆ ಹೋಗ್ಬೇಕು ಹೀಗೇ ಮಾಡಿ ಬ್ಯಾನಿ ಬಿದ್ದರೆ ಮನುಷ್ಯರು ಈಗ ಅವರ ಟೈಮಿಗೆ ವ್ಯವಸ್ಥೆ ಸಿಗಲ್ಸಲ್ಲಕ ಜೀವ ಭೀ ಹೋಗ್ಬೋದು ಹಾಗಾಗ್ಯಾದ ಈಗ ನಾವು ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಈಗ ಗಾಡಿ ಮೇಲೆ ಹೋಗ್ಲಿಕ್ಕೆ ಕುಂತಿರೋ ನಮ್ಗೆ ಧೀಡ್ ಗಂಟೆ ಆಯ್ತದೆ ಅಲ್ಲಿಗೆ ಹೋಗ್ಲಿಕ್ಕ ಯಾಕಂದರೆ ರೋಡ್ ಛಲೋ ಇಲ್ಲ ಹಳ್ಳು ಹಳ್ಳುಗ್ ಹೋಗ್ಬೇಕು ಈದ್ ಎರಡು ಗಾಲಿ ಟೈರಿಂದ ಮೇಲಿದ್ ಹೋಗುದಿದ್ರೆ ಈಗ ಕಾರಿನಾಗೆ ಅದನ್ನು ಹೋದೆವು ಅಂತಂದರೆ ಭೀ ಒಂದು ಗಂಟ್ಯಾರ ಬೇಕು ನಮಗೆ ಆ ಜಾಗ ಮುಟ್ಲಿಕ್ ಈಗ ಅಲ್ಲಿನ ತನಕ ಏಟ್ ತ್ರಾಸೈತದ ಪೇಷಂಟಿಗೆ ಈಗ ಪೇಷಂಟ್ ಭೀ ಅಂಬದು ಸುಮ್ಮ ಸುಮ್ಮನೆ ಹೋಗಲಿಕ್ಕ ಬರಲ್ಲ ಅದಕ್ಕೆನೊ ಒಂದು ಬ್ಯಾನಿ ಅದ ಏನೋ ಒಂದದ ಅಂದರೆ ಅದು ತಾಳಸ್ಕೊಬಂದು ಪೈಲೇನೇ ಈಗ ಹಾಂಗೆ ಅಂತ ರೋಡಿನಾಗೆ ಎತ್ತಿ ಬಡ್ಕೋತ ಒಯ್ದ್ರ ಅದು ಇದ್ದೊಡ ಜೀವ ಭೀ ಹೊಂಟು ಹೋಯ್ತದೆ ಅದರದು ಅದರ ಸಲಕ್ಕೆ ಈಗ ನಾವು ಭೀ ಅಂಬುದು ಒಂದೊಂದು ಸರ್ತಿ ಯಾರಿಗಾರು ಆರಾಮಿಲ್ಲ ಅಂತಂತಂದ್ರೆ ಅವರ್ಗೆ ಕರ್ಕಂಡು ಒಯ್ಯದೆ ಅದ ಅಂತಂದ್ರೆ ಒಯ್ತಾ ಒಯ್ತಾ ಒಯ್ತಾ ದೀಡ್ ದೀಡ್ ತಾಸು ಮಾಡಿದೇವೆ ನಾವು ಹೋಗ್ಲಕ್ಕ ದವಖಾನಿ ಮುಟ್ಲಕ್ಕ ಆವಾಗ ಬಲ್ಲಿದ್ರೇ ಹೇಗಾರ ನಮ್ಮಲ್ಲಿ ಈ ಊರಿಗೆ ಬಸ್ಗಳು ಕಮ್ ಅವ ಒಮ್ಮೆಗೆ ಒಂದು ನಾಲ್ಕು ಬಸ್ಸಾರ ಇರ್ಬೇಕು ಹೋಗಕ್ಕೆ ಅದು ಬರೋದು ಮುಂಜಾನೆ ಮಧ್ಯಾಹ್ನ ಮತ್ತು ಶಾಮ್ ಪಾಂಚಿಕ್ಕ ಹಾಂಗೆ ಮತ್ತು ರಾತ್ರಿ ಟೈಮಿನಂಗ ನಾಲ್ಕು ಬಸ್ಸಿಟ್ರ ನಮಗೆ ವ್ಯವಸ್ಥೆ ಐತದೆ ಈಗ ನಮ್ಮಲ್ಲಿ ಏನು ಭೀ ಅಂತದ್ದು ಹೋಗಿ ಬರೋ ಅಂತದ್ದು ವ್ಯವಸ್ಥೆ ಅವರ ಸಣ್ಣ ಪಟ್ಪಟಿ ಟಂ ಟಂ ಇರ್ತೀವೋ ಬೇರೆ ಬೇರೆ ಕಡೆ ಇನ್ ನಮ್ಮೂರಾಗೆ ಅಂಥ ಟಂ ಟಮ್ಮಿಗಳು ಭೀ ಇಲ್ಲ ಹೋಗಲಕ್ಕ ಬರಲಕ್ಕ ಅಂತಂದು ತೋಲು ತೋಲು ತ್ರಾಸೈತಾದೆ ನಮ್ಗೆ ಯಾರಿಗಾರ ಆರಾಮ ಇಲ್ದೋಯ್ತು ಅಂತಂದ್ರೆ ಅವ್ರಿಗೆ ಒಯ್ಬೇಕು ತರ್ಬೇಕು ಅಂತಂದ್ರೆ ದೊಡ್ಡ ಒಂದು ನಮ್ಮ ಕೆಲ್ಸದ ಅದು ಕೆಲಸ ಆಯ್ತದೋ ಇಲ್ಲೋ ಅಂಬೋ ಭರ್ವಸೆ ಭೀ ಇಲ್ಲ ನಮ್ಗೆ ಈಗ ನಾವು ಹೋಗ್ಲಿಕ್ಕರ ನಮಗೆ ಒಂದೊಂದು ಸರ್ತಿ ಏಟಾಗ್ಲತ್ತದ ಟೈಮ್ ಅಂತಂತಂದ್ರೆ ನಾವು ಹಳ್ಳಕ್ಕೆ ಹೋಗ್ಬೇಕೀಗ ಅದ್ರೊಳಗೆ ಮನ್ಷಗೆ ಕೂಡ್ಸೊಂಡು ಹೋಗ್ಲತೆ ಈಗ ನಮ್ಮ ಮನಿಯಾಗೆ ಭೀ ಗಾಡಿ ಇಲ್ಲಪ್ಪ ಆ ಗಾಡಿ ಒಳಗಾರ ಕೂರಿಸ್ಕೊಂಡು ಹೋಯ್ತೇವಲ್ಲ ಆಕೆಗೆಲ್ಲ ಊರಿನಾಗೆ ಯಾನ್ಬಲ್ಲಿ ಕಾರಿರ್ತವ ಅಂತ್ರಿ ಕಾರ್ನಾಗೆ ಕೂಡಸ್ಕೊಂಡ್ ಹೊಯ್ಲಕ್ ಇಲ್ಲಾಕಿಗ್ ಅವ್ ಭೀ ಪಿರೇ ಪಿರೇ ರೊಕ್ಕ ಹೇಳ್ತಾನ ಯವ್ರಾ ತಪರಕ್ ಬಿದ್ದು ಭೀ ಅವನ ಬಲಿ ತಂದನೋ ಗಾಡಿ ಅಂದ್ರೆ ಆ ಮನುಷ್ಯ ತೋಲ್ ರೊಕ್ಕ ಹಚ್ಚಿ ಕರ್ಕೊಂಡು ಒಯ್ತಾನ ಇವಷ್ಟು ಅಷ್ಟು ರೊಕ್ಕ ಕೊಟ್ಟು ನಾವು ಅಂಬದು ಹೋಗ್ಲಕ್ಕೆ ಬರೋಲ್ದಲ್ಲ ಈಗ ನಾವಾದ್ರೂ ಹೊಲ್ದಾಗೆ ದಂಧೆ ಮಾಡೋರಿದ್ದೇವೆ ಹೊಲ್ದಾಗೆ ಕೂಲಿ ಭೀ ಹೆಚ್ಕೊಡಲ್ಲವ ನಮಗೆ ಕಮ್ ಕಮ್ ಕೊಡ್ತಾರ ಈಗ ಅದೇ ಕಮ್ ಇದ್ರೊಳಗೆ ನಾವು ಊಟ ತಿಂಡಿ ಅನ್ಕೋತೀವಿ ದಿನನೇ ಸಾಕಾಗೋಯ್ತದೆ ಈಗ ಮತ್ತೀಗ ದವಾಖಾನಿಗೆ ಹೋದರೆ ಅದಕ್ಕೆ ರೊಕ್ಕ ಬಡಿಬೇಕು ಎಲ್ಲಿಂದ ರೊಕ್ಕ ತರಬೇಕು ಈಗ ಹೋಗ್ಲಕ್ಕ ಭೀ ರೊಕ್ಕ ಬೇಕಾಗ್ತದೆ ಮತ್ತಲ್ಲಿ ಅವ್ರಿಗೆ ಇಲಾಜ್ ಮಾಡಿಸ್ಬೇಕು ಅಂದ್ರೆ ಭೀ ರೊಕ್ಕ ಬೇಕು ತೋಲ್ ತ್ರಾಸಾಯ್ತದೆ ಈಗ ನಮ್ಮೂರಿನ ಕಡೆ ಎಲ್ಲಾರ ಒಂದು ದವಖಾನೆ ಬಲ್ಲೆ ಇತ್ತಂತಂದ್ರೆ ಇಲ್ ಆಜುಬಾಜು ಇಲ್ದಾರ್ ನಮ್ಮೂರಾಗೇ ಇತ್ತಂತಂದ್ರೆ ತೋಡೆ ಆ ಮನಶಗ್ ಅಂಬುದು ಸವಲತ್ ಸಿಕ್ಕಿನಂಗೈತದಪ್ಪ ಹೋಗೋ ಬರೋ ರೊಕ್ಕರ ಬಚಾಸ್ತೋ ಆಮೇಲೆ ಆ ಡಾಕ್ಟ್ರಾಂಗೆ ಫೀಸ್ ಏಟ್ ಅಂತ ಒಟ್ಟು ಕೊಟ್ಟರೆ ಭೀ ಒಂದು ಪನ್ನಾಸ್ ರೂಪಾಯಿ ಕೊಟ್ಟರೆ ಭೀ ಎಂಬುದು ಮನಷ್ಗಿರೋ ಅಂಬುದನ್ನು ಬರ್ತದಲ್ಲ ಅಸಲಿಗೆ ನಮ್ಮೂರಿಗೆ ಕಮ್ ಅವ ಏಟೈತಾದ ಒಟ್ಟು ಜಾಸ್ತಿ ಹಾಕಲಾಕ ಕೋಶಿಶ್ ಮಾಡ್ಬೇಕು ಬಸ್ಗಳ್